ನಮ್ಮ ಮಕ್ಳನ್ನ ನಾವು ಸ್ಕೂಲಿಗ್ ಸೇರಿಸ್ಬೇಕು ಅಂತಂದರೆ ಏನು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕಮ್ಮಿ ಫೀಸಿರತ್ತೆ ಅದೇ ನೀನು ಖಾಸಗಿ ಶಾಲೆಗಳ್ಗೋಗ್ತಿನಿ ಅಂತಂದರೆ ಜಾಸ್ತಿ ಫೀಸಿರುತ್ತೆ ನಾವು ಅದರಿಂದ ಗೌರ್ಮೆಂಟ್ ಸ್ಕೂಲನ್ನೇ ಆಯ್ಕೆ ಮಾಡ್ಕೊತೀವಿ ಏನಕ್ಕೆ ಅಂತಂದ್ರೆ ಅಲ್ಲಿ ಬುಕ್ಸು ಬಟ್ಟೆ ಎಲ್ಲ ಫ್ರೀಯಾಗಿ ಸಿಗತ್ತೆ ಮತ್ತು ನಾವು ಸ್ಕೂಲಿಗ್ ಕಟ್ಟೋ ಫೀಸ್ ಕೂಡ ಕಮ್ಮಿ ಇರತ್ತೆ ಅದೇ ನೀನು ಖಾಸಗಿ ಶಾಲೆಗಳಗೋದ್ರೆ ಬಟ್ಟೆಗೂ ದುಡ್ಡು ಕೊಡಬೇಕು ಬುಕ್ಸ್ಗೆ ಊಟನ ಮನೆಯಿಂದಲೇ ತೊಗೊಂಡೋಗ್ಬೇಕಾಗಿರತ್ತೆ ಆದ್ದರಿಂದ ನಾವೆಲ್ಲರೂ ಗೌರ್ಮೆಂಟ್ ಸ್ಕೂಲನ್ನೇ ಇಷ್ಟಪಡ್ತೀವಿ ಮತ್ತು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಾವೆ ನಾವು ಕಲಿಕೆಗೆ ಅಭ್ಯಾಸ ಮಾಡೋದಕ್ಕೆ ತುಂಬ ಸಮಯಾನ ಕೊಡ್ಬೋದು ಏನಕ್ಕೆ ಅಂತಂದ್ರೆ ಅಲ್ಲಿ ಸ್ಪೋರ್ಟ್ಸು ಮತ್ತು ಕಲ್ಚರಲ್ ಪ್ರೋಗ್ರಾಮ್ಗಳು ಇನ್ ಇನ್ನೂ ಎಷ್ಟೊಂದು ಥರ ಪ್ರೋಗ್ರಾಮ್ಗಳಿರತ್ತೆ ನಾವು ಸಹ ಶಾಲೆಗೆ ಸೇರಿಸ್ಬೇಕು ಅಂತಂದರೆ ಕಮ್ಮಿ ಹಣದಲ್ಲಿ ನಾವು ಎಲ್ಲ ಕಲ್ತ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಿವಿ ಬಡವ್ರು ಅದೇ ಶ್ರೀಮಂತರು ಏನ್ಮಾಡ್ತಾರೆ ಅಂತಂದರೆ ಪ್ರತಿಯೊಂದು ಕಲ್ತ್ಕೊಳೋದುಕ್ಕುನು ಪ್ರತಿ ಒನ್ನೊಂದುಕ್ಕೂ ಸಹ ಬೇರೆ ಬೇರೆ ಥರದ ಹಣಗಳನ್ನ ಕಟ್ತಾರೆ ಯಾಕಂದರೆ ಒಂದಕ್ಕೆ ಒಂದು ಐನೂರು ರೂಪಾಯಿ ಆಗಿರ್ಬೋದು ಸ್ಪೋರ್ಟ್ಸ್ ಕಲ್ಯೋದಕ್ಕೆ ಒಂದು ಸಾವಿರ ಆಗಿರ್ಬೋದು ಈ ಥರ ಬೇರೆ ಬೇರೆದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಬೇರೆ ಬೇರೆ ಥರ ಹಣಗಳ್ನ ಕಟ್ತಾರೆ ಆದ್ದರಿಂದ ನಾವು ಗೌರ್ಮೆಂಟ್ ಸ್ಕೂಲು ಸೇರ್ಸಿ ಸೇರ್ಕೊಂಡ್ರೆ ನಾವೆಲ್ಲಾನು ಒಂದೇ ಸಲ ದುಡ್ಡು ಕಟ್ಟಿಬಿಟ್ಟು ಕಮ್ಮಿ ಹಣದಲ್ಲಿ ನಾವು ಎಲ್ಲಾನು ಕಲ್ತ್ಕೊಂಬೋದಾಗಿರುತ್ತೆ ಅದಕ್ಕೆ ನಾವೆಲ್ಲರು ಕೂಡ ಗೌರ್ಮೆಂಟ್ ಸ್ಕೂಲನ್ನೇ ನಾವು ಇಷ್ಟಪಡ್ತೀವಿ ಗೌರ್ಮೆಂಟ್ ಸ್ಕೂಲಲ್ಲಿ ಕಮ್ಮಿ ಇರತ್ತೆ ಹಣ ನೀವು ಯಾರಾದ್ರೂ ಹೋಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಮಾತ್ರ ಯಾರನ್ನೂ ಕೂಡ ಬೇಡ ಅನ್ನಲ್ಲ ಅದೇ ಈಗಿನ ಕಾಲದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಇಂಗ್ಲೀಷ್ ಕಲಿಕೆಗೂ ಸಹ ಪ್ರೋತ್ಸಾಹನ ಕೊಡ್ತಾಯಿದಾರೆ ಅದಕ್ಕೆನೆ ಗೌರ್ಮೆಂಟ್ ಸ್ಕೂಲು ಬೇರೆ ಬೇರೆ ಖಾಸಗಿ ಶಾಲೆಗಳಿಗ್ ಹೋಲ್ಸ್ಕೊಂಡ್ರೆ ಗೌರ್ಮೆಂಟ್ ಸ್ಕೂಲು ತುಂಬ ಉಪಯುಕ್ತವಾಗಿರ್ತೈತೆ ಬಡವ್ರ್ಗೆ